ಹಲೋ ಹಲೋ ಡಾಕ್ಟ್ರ ಮಾತಾಡೋದು ಮ್ಯಾಮ್ ಸರ್ ನಮಗೆ ಹೊಟ್ಟೆ ನೋವಾಗಿದೆ ಹೇಳಿ ಹಾಗಾಗಿ ನಾಳೆ ನಮಗೆ ಸಿಗಬೇಕಾಗಿತ್ತು ನಾಳೆ ಎಷ್ಟೊತ್ತಿಗೆ ನಿಮ್ಮ ಹತ್ರ ಬರ್ಬಹುದು ಹತ್ತುವರೆಗಾ ಹಾಂ ಸರ್ ಹಾಂ ಹೊಟ್ಟೆ ನೋವಾಗಿದೆ ಸರ್ ನಾವು ರಾತ್ರಿ ಒಂದು ಸ್ವಲ್ಪ ಗಂಜಿ ಕುಡಿತಿದ್ದೀವಿ ಹೊಟ್ಟೆ ನೋವ್ತಾಯಿದೆ ಅಂತ ಅದು ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಗಂಜಿ ಕುಡಿದಿದ್ದಕ್ಕೆ ಇವಾಗ ತುಂಬ ಹೊಟ್ಟೆ ನೋವ್ತಾಯಿದೆ ಹಾಂ ನಿನ್ನೆಸ್ವಲ್ಪ ಫಂಕ್ಷನಿತ್ತು ಮಧ್ಯಾಹ್ನ ಅಲ್ಲಿ ಹೋಗಿ ಊಟ ಮಾಡ್ಕೊಂಬಂದಮೇಲೆ ಈ ಥರ ಆಗಿದೆ ಹಾಂ ಸ್ವಲ್ಪ ಕರ್ದಿದ್ದ ಐಟಮ್ಮು ತಿಂದು ಬಂದಿದ್ದೀವಿ ಹಂಗಾಗಿ ಈ ಥರ ಹ್ಞೂ ಹಾಂ ಹೊಟ್ಟೆ ನೋವು ಸಲ್ಪ ವಾಂತಿ ಆ ಥರ ಆಗ್ತಾಯಿದೆ ಹ್ಞೂ ಹ್ಞೂ ಇವಾಗೇನು ಇಲ್ಲ ಸರ್ ಹೊಟ್ಟೆ ನೋವು ಫುಲ್ ಫುಲ್ಲು ಹೊಟ್ಟೆ ನೋವು ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು ಓಕೆ ಸರ್ ಹ್ಞೂ ಮತ್ತೆ ಏನಾದರೂ ತಗೊಂಡ್ಬರ್ಬೇಕಾ ಹಾಂ ಸ್ವಲ್ಪ ಮನೇಲೇ ಮೆಡಿಸನ್ ಇತ್ತು ಅದೇ ತಗೊಂಡಿದ್ದೀವಿ ಅಂದ್ರೆ ಏನಾದ್ರು ತಗೊಂಡು ಬರಬೇಕಾ ಮೆಡಿಶನ್ ಅದೇ ಹೊಟ್ಟೆ ನೋವು ನಾರ್ಮಲ್ ಹೊಟ್ಟೆ ನೋವ್ತಾಯಿದೆ ಅಂತಂದೇಳಿ ಇದಕ್ಕೋಗಿ ಅಂಗ್ಡಿಗೆ ಹೋಗಿ ಕೇಳಿಬಿಟ್ಟು ತಗೊಂಡ್ಬಂದಿದ್ದೀವಿ ಅದೇ ಮೆಡಿಸನ್ ಚೀಟಿಯಿದೆ ತಗೊಂಡ್ಬರ್ಬೇಕಾ ಹ್ಞೂ ಓಕೆ ಹಾಂ ಓಕೆ ಸರ್